ಭಾರತ ಭಾರತ ಅಂದರೆ ಭಾರತ ಭಾರತ ನಮ್ಮ ಹೆಮ್ಮೆ ನಮ್ಮ ನಮ್ಮ ಹೆಮ್ಮೆ ನಮ್ಮ ಭಾರತ ಹಾಗೇ ಇಲ್ಲಿನ ಆಹಾರ ಪದ್ಧತಿಯೂ ಕೂಡ ಹಾಗೇ ಇರುತ್ತದೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ದಿಕ್ಕಿಗೆ ವ ಒಂದೊಂದು ಒಂದೊಂದು ದಿಕ್ಕಿನಲ್ಲಿ ಒಂದೊಂದು ರೀತಿಯ ಆಹಾರ ಪದ್ಧತಿ ಇಲ್ಲಿನದಾಗಿರುತ್ತದೆ ಭಾರತದಲ್ಲಿ ಉದಾಹರಣೆಗೆ ಕರ್ನಾಟಕ ಕರ್ನಾಟಕದಲ್ಲಿ ಬಂದು ಹ ಕ ಉತ್ತರ ಕರ್ನಾಟಕದಲ್ಲಿ ಬೇರೆ ರೀತಿಯ ಆಹಾರ ಪದ್ಧತಿ ದಕ್ಷಿಣ ಕರ್ನಾಟಕದಲ್ಲಿಯೇ ಬೇರೆ ಆಹಾರ ಪದ್ಧತಿ ಹೀಗೆಯೇ ಹಲವು ಹಲವಾರು ಕಡೆ ಹಲವಾರು ರೀತಿಯ ಆಹಾರ ಪದ್ಧತಿಗಳ ಇರುತ್ತದೆ ಮತ್ತು ಇಲ್ಲಿನ ಇಲ್ಲಿ ಹೆಚ್ಚಿನದಾಗಿ ನಾವು ಕಾಣುವುದೆಂದರೆ ಸಾಂಬಾರು ಪದಾರ್ಥಗಳು ಭಾರತದಲ್ಲಿ ಹೆಚ್ಚಿನದಾಗಿ ಕಾಣಬಹುದು ಏಕೆಂದರೆ ಇಲ್ಲಿನ ಸಾಂಬಾರು ಪದಾರ್ಥಗಳು ಹಾಗೆಯೇ ಸಾಂಬಾರು ಪದಾರ್ಥಗಳು ಹೆಚ್ಚಿನದಾಗಿ ಸಿಗುವುದರಿಂದ ಇದು ಸಾಂಬಾರು ಪದಾರ್ಥಗಳನ್ನು ಕೊಣ್ ಕೊಳ್ಳೆ ಹೊಡೆದಿರುವ ಬ್ರಿಟಿಷ ಸಿಗುವುದರಿಂದ ಇಲ್ಲಿಂದ ಬ್ರಿಟಿಷರು ಇದನ್ನು ಕೊಳ್ಳೆ ಒಯ್ದಿದ್ದಾರೆ ಇಲ್ಲಿನ ಆಹಾರ ಅಡುಗೆಗಳು ಹೇಗಿರುತ್ತವೆಂದರೆ ಕರ್ನಾಟಕದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬಂದು ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕದಲ್ಲಿ ಬೇರೆ ರೀತಿಯ ಆಹಾರ ಪದ್ಧತಿಗಳಿರುತ್ತವೆ ದಕ್ಷಿಣ ಕರ್ನಾಟಕದಲ್ಲಿ ಬಂದು ಇಲ್ಲಿಯ ಆಹಾರ ಪದ್ಧತಿಯೇ ಬೇರೆ ಉತ್ತರ ಕರ್ನಾಟಕದಲ್ಲಿ ಅಲ್ಲಿನ ಆಹಾರ ಪದ್ಧತಿಯೇ ಬೇರೆ ಇನ್ನು ಮಂಗಳೂರು ಮಂಗಳೂರು ಬಂದು ಫೇಮಸ್ ಇನ್ನು ಮಂಗಳೂರು ಬಂದು ಅಲ್ಲಿನ ಫೇಮಸ್ ಆಗಿರೋದು ಮೀನು ಮೀನಿನ ಪದಾರ್ಥಗಳು ಹೀಗೆ ಹಲವಾರು ರೀತಿಯ ಆಹಾರ ಪದ್ಧತಿಗಳಿದ್ದು ಹೇಳ್ಬೇಕ ಆಹಾರ ಪದ್ಧತಿಗಳು ಅಡುಗೆಗಳು ಯಾವ್ಯಾವ ಅಂದರೆ ಹಬ್ಬದ ಅಡುಗೆ ಆಗಿರಬಹುದು ಅಥವಾ ನಾನ್ ವೆಜ್ ಅಂದರೆ ಚಿಕನ್ ಮಟನ್ ಆ ಥರ ಯಾವುದೇ ರೀತಿಯ ಆಹಾರ ಪದ್ದತಿಗಳಾಗಿರ್ಬೌದು ಇಲ್ಲಿ ಹೆಚ್ಚಿನದಾಗಿ ಕಾಣಬಹುದು ಉತ್ತರ ಕರ್ನಾಟಕದಲ್ಲಿ ಬಂದು ಜೋಳದ ರೊಟ್ಟಿ ನಮ್ಮ ದಕ್ಷಿಣ ಕರ್ನಾಟಕ ದಲ್ಲಿ ಹೆಚ್ಚಿನದಾಗಿ ಕಾಣಬಹುದಂದರೆ ಮುದ್ದೆ ಊಟ ಮುದ್ದೆ ಊಟ ನಾಟಿಕೋಳಿ ಸಾರು ಈ ಥರ ಎಲ್ಲಾ ಕಾಣ್ಬೋದು ಇನ್ನು ಮಂಡ್ಯ ಮೈಸೂರು ಹಾಗೆ ಮಂಡ್ಯ ಮೈಸೂರು ಬಂದರೆ ಅಲ್ಲಿ ಅಲ್ಲಿ ಮುದ್ದೆ ನಾಟಿಕೋಳಿ ಸಾಂಬಾರು ಇಸ್ ಫೇಮಸ್ ಮತ್ತು ಉತ್ತರ ಕರ್ನಾಟಕ ಬಂದು ಜೋಳದ ರೊಟ್ಟಿ ಅಲ್ಲಿ ಫೇಮಸ್ ಹೀಗೆ ಹಲವಾರು ರೀತಿಯಲ್ಲಿ ನಾವು ಆಹಾರ ಪದ್ದತಿಯನ್ನು ನಾವು ಕಾಣಬಹುದು ಇನ್ನು ಸಾಂಬಾರು ಪದಾರ್ಥಗಳು ಹೇಗೆ ಜನಪ್ರಿಯವಾಗಿದ್ದಾವೆ ಅನ್ನು ಅಂತ ಹೇಳಬೇಕಂದ್ರೆ ಅಲ್ಲಿ ಒಂದೊಂದು ಪದಾರ್ಥವು ಒಂದೊಂದು ರೀತಿ ಒಂದೊಂದು ಪದಾರ್ಥವು ಒಂದೊಂದು ಘಮ ಘಮ ಅಂತ ಹೇಳ್ಬೋದು ಅಥವಾ ಅದು ತುಂಬ ತುಂಬ ಜನಪ್ರಿಯವಾಗಿದೆ ಮತ್ತು ಅದು ಆರೋಗ್ಯಕ್ಕೂ ತುಂಬ ಒಳ್ಳೆಯ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇಲ್ಲಿನ ಸಾಂಬಾರು ಪದಾರ್ಥಗಳನ್ನು ಯೂಸ್ ಮಾಡಿಕೊಂಡು ಇಲ್ಲಿನ ಸಾಂಬಾರು ಪದಾರ್ಥಗಳು ಉಪಯೋಗಿಸ್ಕೊಂಡು ಔಷಧಿಗಳನ್ನು ತಯಾರು ಮಾಡುತ್ತಾರೆ ಅಂದರೆ ನೆಗಡಿ ಕೆಮ್ಮು ಕೆಮ್ಮಿಗಾಗಿರ್ಬೋದು ಜ್ವರಕ್ಕೆ ಕಷಾಯವನ್ನು ತಯಾರು ಮಾಡೋದಾಗಲಿ ಮತ್ತು ತಲೆಕೂದಲಿಗೆ ಮೆಡಿಷನ್ಸ್ ಏನಾದರೂ ತಯಾರು ಮಾಡೋಕ್ಕೆ ಆಗಲಿ ಮತ್ತು ಹೀಗೆ ಹಲವಾರು ರೀತಿಯಲ್ಲಿ ಆ ಸಾಂಬಾರು ಪದಾರ್ಥಗಳನ್ನು ಉಪಯೋಗಿಸಿಕೊಳ್ಳುತ್ತಾ ಹೋಗುತ್ತಾರೆ ನಮ್ಮ ಭಾರತದಲ್ಲಿ ಇಲ್ಲಿನ ಆ ಭಾರತದ ಆಹಾರ ಪದ್ಧತಿ ಹೊರದೇಶದ ರಿವರಿಗೆ ತುಂಬ ಅಚ್ಚುಮೆಚ್ಚು ಅಲ್ಲಿನ ಜನಗಳು ಇಲ್ಲಿಗೆ ಬಂದು ತಮ್ಮ ನಮ್ಮ ಊಟವನ್ನು ತುಂಬ ಲೈಕ್ ಮಾಡಿ ಅಂದರೆ ತುಂಬ ಲೈಕ್ ಮಾಡ್ತಾ ಹೋಗ್ತಾರೆ ಇಲ್ಲಿನ ಆಹಾರ ಪದ್ಧತಿ ಹಾ ಹಾಗಿರುತ್ತವೆ ಅವರು ಬಡ್ಸೋ ರೀತಿಯಾಗಿರ್ಬೋದು ನಮ್ಮ ಇಲ್ಲಿನ ಸಂಸ್ಕೃತಿ ಆಹಾರದ ಪದ್ಧತಿಯ ಸಂಸ್ಕೃತಿ ಅವ್ರ ಊಟ ಮಾಡೋ ರೀತಿಯಾಗಿರ್ಬೋದು ಅವ್ರು ಬಡ್ಸೋ ರೀತಿಯಾಗಿರ್ಬೋದು ಆಹಾರ ಇನ್ನು ಅಡುಗೆ ತಯಾರಿ ಮಾಡೋ ರೀತಿಯಾಗಿರ್ಬೋದು ಇಲ್ಲಿ ತುಂಬ ಅನುಕೂಲ ತುಂಬ ಅಚ್ಚುಮೆಚ್ಚು ಈ ದೇಶದವರು ಇಲ್ಲಿನ ಇಲ್ಲಿಗೆ ಬಂದು ಬರುವುದಲ್ಲದೇ ಇಲ್ಲಿನ ಸಾಂಬಾರು ಪದಾರ್ಥಗಳನ್ನು ಟೇಶ್ಟ್ ಮಾಡಿ ಅಂದರೆ ಅದನ್ನು ರುಚಿ ನೋಡಿ ತಾಂಡಿ ಹೋಗ್ತಾರೆ ಹೀಗೆ ಹಲವಾರು ರೀತಿಯಲ್ಲಿ ಜನಗಳು ನಮ್ಮ ಭಾರತದ ಅಡುಗೆಯನ್ನಾಗಲಿ ಸಾಂಬಾರು ಪದಾರ್ಥಗಳನ್ನೇ ಆಗಲಿ ಹೀಗೆ ಯೂಸ್ ಮಾಡ್ತಾ ಹೋಗ್ತಾರೆ ಹೀಗೆ ನಮ್ಮ ಭಾರತದಲ್ಲಿ ಬಂದು ಭಾರತದಲ್ಲಿ ಮತ್ತು ಉತ್ತರ ಭಾರತದಲ್ಲಿಯೇ ಬೇರೆ ರೀತಿಯ ಅಡುಗೆ ದಕ್ಷಿಣ ಭಾರತದಲ್ಲಿಯೇ ಬೇರೆ ರೀತಿಯ ಅಡುಗೆ ಇನ್ನು ಕೇರಳ ಕೇರಳ ಆ ಕಡೆ ಎಲ್ಲ ಹೋದ್ರೆ ಅಲ್ಲಿಯೇ ಫೇಮಸ್ ಮೀನು ಮೀನುಹುಳಿ ಮತ್ತು ತಮಿಳ್ನಾಡು ತಮಿಳ್ನಾಡು ಅಲ್ಲಿ ಫೇಮಸ್ಸು ಅಲ್ಲಿ ಸಮುದ್ರ ಇರುವ ಕಡೆಯಲ್ಲೆಲ್ಲ ಮೀನು ಮೀನು ಆ ಮೀನುಗಳೆಲ್ಲ ಫೇಮಸ್ಸಾಗಿರ್ತವೆ ಮತ್ತು ಉತ್ತರ ಭಾರತದಲ್ಲಿ ಬಂದು ಅಲ್ಲಿನ ಆಹಾರ ಪದ್ಧತಿಯೇ ಬೇರೆ ಇಲ್ಲಿನ ಆಹಾರ ಪದ್ಧತಿಯೇ ಬೇರೆ ಗುಜರಾತಿ ಥಾಲಿ ಮತ್ತು ಗುಜರಾತಿ ತಳಿಯಾಗಿರ್ಬೋದು ಇನ್ನು ಡೆಲ್ಲಿ ಬಂದರೆ ಅಲ್ಲಿನ ಆಹಾರ ಪದ್ದತಿಯೇ ಬೇರೆ ಇನ್ನು ಪಂಜಾಬ್ ಪಂಜಾಬ್ ಬಂದರೆ ಪಂಜಾಬಿಯನ್ ಆಹಾರದ ಪದ್ದತಿಯೇ ಬೇರೆ ಹೀಗೆ ಒಂದೊಂದು ರಾಜ್ಯದಲ್ಲಿ ಒಂದೊಂದು ರೀತಿಯ ಆಹಾರ ಪದ್ಧತಿಗಳಿರುತ್ತವೆ ಅಲ್ಲಿನ ಅಲ್ಲಿನ ಆಹಾರ ಪದ್ಧತಿ ಅವರಿಗೆ ಅಚ್ಚುಮೆಚ್ಚು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಭಾರತದಲ್ಲಿ ಊಟ ಮಾಡುವುದಕ್ಕೆ ಊಟ ಮಾಡುವುದಕ್ಕಾಗಿಯೇ ಅದಕ್ಕೆ ಒನ್ ಅದಕ್ಕೆ ಆದಂಥ ಒಂದು ಸಂಪ್ರದಾಯ ಕೂಡ ಇದೆ ಅದೇ ರೀತಿಯಾಗಿ ಇಲ್ಲಿನ ಜನಗಳು ಅದನ್ನು ಪಾಲಿಸುತ್ತಾ ಆ ಊಟವನ್ನು ಮಾಡುದು ಮಾಡುವುದೇ ಆಗಲಿ ಅಥವಾ ಕೇಳುವುದೇ ಆಗಲಿ ಮಾಡ್ತಾ ಹೋಗ್ತಾರೆ ಹೀಗೆ ನಮ್ಮ ಭಾರತದಲ್ಲಿ ಹಲವಾರು ರೀತಿಯಲ್ಲಿ ಅಡುಗೆಗಳನ್ನು ತಯಾರಿಸುವುದಾಗಲಿ ಮತ್ತು ಒಂದೊಂದು ಮಠ ಮಠ ಆಗಿರ್ಬೋದು ಅಂದರೆ ಒಂದೊಂದು ದೇವಸ್ಥಾನದಲ್ಲಿ ಅಕ್ಷರದಾಸೋಹ ಅನ್ನದಾಸೋಹ ಹೀಗೆ ಹಲವಾರು ರೀತಿಯಲ್ಲಿ ಮಾಡಿರುತ್ತಾರೆ ಫಾರ್ ಎಕ್ಸಾಂಪಲ್ ಅನುಭವ ಉದಾಹರ್ಣೆಗೆ ಬಂದುಬಿಟ್ಟು ನಮ್ಮ ಭಾರತದ ಕರ್ನಾಟ ಭಾರತ ರಾ ಭಾರತ ದೇಶ ಕರ್ನಾಟಕ ರಾಜ್ಯ ತುಮಕೂರು ಜಿಲ್ಲೆಯ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆ ಸಿದ್ದಗಂಗಾ ಮಠ ಅಲ್ಲಿ ಅಕ್ಷ್ ಅನ್ನದಾಸೋಹ ಪ್ರತಿನಿತ್ಯವು ನಡಿತಾವೆ ನಡೆಯುತ್ತಾ ಹೋಗುತ್ತದೆ ಅಲ್ಲಿ ಅಲ್ಲಿನ ಬ ಅಲ್ಲಿಗೆ ಬರುವ ಜನ ಭಕ್ತ ಸಾಗರದಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹ ನಡೆಯುತ್ತಾ ಹೋಗುತ್ತದೆ ಅಲ್ಲಿನ ಆಹಾರ ಪದ್ಧತಿಯೇ ಆಗಿರಬಹುದು ಏನೇ ಒಂದು ಆಗಿರಲಿ ಇಲ್ಲಿ ಫೆ ತುಂಬ ಫೇಮಸ್ ಅಂತ ಹೇಳ್ಬೋದು